ಎಲ್ ಪಿ ಜಿ ಗ್ಯಾಸ್ ಸಂಪರ್ಕ ನಮ್ಮ ಮನೇಲಿ ಇದೆಯಾ ಹೌದು ಈಗಿನ ಕಾಲದಲ್ಲಿ ನೋಡಿದರೆ ಎಲ್ಲರ ಮನೇಲೂ ಎಲ್ ಪಿ ಜಿ ಗ್ಯಾಸ್ನ ವ್ಯವಸ್ಥೆ ಇದೆ ಎಲ್ ಪಿ ಜಿ ಗ್ಯಾಸ್ ಇಲ್ಲದಿದ್ದರೆ ಅಡುಗೆ ಮಾಡೋದೇ ಕಷ್ಟಕರ ಅಡುಗೆ ಮಾಡಲಿಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ಈಗಿನ ಕಾಲದ್ದಾಗಿದೆ ಮೊದಲಾದ್ರೆ ಕಟ್ಟಿಗೆಯನ್ನು ಒಲೆಯನ್ನು ಉಪ್ಯೋಗಸ್ತಿದ್ವಿ ಕಟ್ಟಿಗೆ ಒಲೆಗೆ ತುಂಬ ಕಷ್ಟ ಅಂದರೆ ಕಟ್ಟಿಗೆಯನ್ನು ಕೂಡಿಟ್ ಕೂಡಿಡ್ಬೇಕು ಪುನಃ ಕಟ್ಟಿಗೆ ಒಲೆಯ ಒಳಗೆ ಕಟ್ಟಿಗೆಯನ್ನು ಹಾಕಿ ಅದಕ್ಕೆ ಬೆಂಕಿ ಹಚ್ಚಬೇಕು ಆ ಹೊತ್ತಿಗೆ ಸುಮಾರು ಸಮಯವನ್ನು ಅದು ತೆಗೆದುಕೊಳ್ತದೆ ಆ ಪ್ರಕ್ರಿಯೆ ಸುಮಾರು ಸಮಯವನ್ನು ತೆಗೆದುಕೊಳ್ತದೆ ಒಮ್ಮೊಮ್ಮೆ ಬೆಂಕಿ ಉರಿದರೆ ಇನ್ನೊಮ್ಮೆ ಬೆಂಕಿ ಉರಿಯೋದೇ ಇಲ್ಲ ಒದ್ದೆ ಕಟ್ಟಿಗೆ ಇದ್ದರೆ ಆಗಲ್ಲ ಮಳೆಗಾಲಕ್ಕೆ ನಾವು ಕೂಡಿ ಇಡಬೇಕು ಒಮ್ಮೊಮ್ಮೆ ಮಳೆಗಾಲದಲ್ಲಿ ಕಟ್ಟಿಗೆ ಖಾಲಿ ಆಗೋದ್ರೆ ತುಂಬಾ ಪರದಾಡೋ ಸಮಸ್ಯೆ ಮತ್ತು ಅದನ್ನು ಕ್ಲೀನ್ ಮಾಡಲಿಕ್ಕೆ ಕೂಡ ಅದರ ಬೂದಿಯನ್ನು ತೆಗೀಬೇಕು ಹೊರಗೆ ಕ್ಲೀನ್ ಮಾಡಿ ಇಡಬೇಕು ಕಟ್ಟಿಗೆಯನ್ನು ಕೂಡಿಡಬೇಕು ಹೀಗೆ ತುಂಬಾ ವ್ಯತ್ಯಾಸ ಇದೆ ಆದರೆ ಎಲ್ ಪಿ ಜಿ ಗ್ಯಾಸಲ್ಲಿ ಅಂಥ ಏನೂ ವ್ಯತ್ಯಾಸ ಇಲ್ಲ ಸಿಲಿಂಡರ್ ತಂದಿಟ್ಟರಾಯ್ತು ತಂದು ಇಡಬೇಕು ಮೊದಲೇ ಮಾತ್ರ ಮತ್ತು ನಾವು ಬೆಂಕಿಯನ್ನು ಹೊತ್ತಿಸಿ ಇದ್ದರೆ ಸಾಕು ಲೈಟರನ್ನು ಚೂರು ಹೊತ್ತಿಸಿದರೆ ಸಾಕು ಅದು ಬೆಂಕಿ ಬಂದುಬಿಡ್ತದೆ ನಾವು ಅಡಿಗೆಯನ್ನು ತುಂಬಾ ಸುಲಭವಾಗಿ ಮಾಡ್ಬೌದು ಈಗ ನಮಗೆ ಕಟ್ಟಿಗೆ ಒಲೆಯಲ್ಲಿ ಚಹಾ ಮಾಡ್ಲಿಕ್ಕೆ ಒಂದು ಹತ್ತು ನಿಮಿಷ ತಗೊಂಡ್ರೆ ಗ್ಯಾಸ್ ಒಲೆಯಲ್ಲಿ ಐದೇ ನಿಮಿಷದಲ್ಲಿ ಆಗ್ತದೆ ಯಾಕಂದರೆ ಕಟ್ಟಿಗೆ ಒಲೆಯನ್ನು ನಾವು ಪುನಃ ಊದ್ತಾನೇ ಇರಬೇಕು ಅದಕ್ಕೆ ಗಾಳಿ ಹಾಕ್ತಾನೇ ಇರಬೇಕು ಒಮ್ಮೆ ಬೆಂಕಿ ಹತ್ತಿದರೆ ಹತ್ತಿತು ಇಲ್ಲದಿದ್ದರೆ ನಾವು ಅದನ್ನು ಪುನಃ ಉರಿಸಬೇಕಾಗ್ತದೆ ತುಂಬಾ ಕಷ್ಟ ಆದರೆ ಎಲ್ ಪಿ ಜಿ ಗ್ಯಾಸ್ ತುಂಬಾ ಸುಲಭ ಅಂತ ಅನಿಸ್ತದೆ ಈಗ ಎಲ್ ಪಿ ಜಿ ಗ್ಯಾಸ್ನ ಬೆಲೆ ಏರಿಕೆಯಾಗಿದೆ ಹಾಗಂತ ಕಟ್ಟಿಗೆಯು ಏನೂ ಸುಲಭದಲ್ಲಿ ಸಿಗಲ್ಲ ಕಷ್ಟಾನೆ ಇದೆ ಅದಕ್ಕೂ ಕೂಡ ನನಗೆ ಎಲ್ ಪಿ ಜಿ ಗ್ಯಾಸ್ ಒಳ್ಳೇದಂತ ಅನಿಸ್ತದೆ ಹಾಗಾಗಿ ಎಲ್ಲ ಮನೆಯಲ್ಲಿ ಕೇಳಲಿಕ್ಕೆ ಹೋದರೆ ಹಣದ ರೀತಿಯಲ್ಲಿ ನೋಡಿದರೆ ಕಟ್ಟಿಗೆ ಸ್ವಲ್ಪ ಕಡಿಮೆ ರೀತಿಯಲ್ಲಿ ಬಳಸ್ಬೌದು ಕೆಲವ್ರಿಗೆ ಕಾಡ ಹತ್ತಿರ ಮನೆ ಇರೋದ್ರಿಂದ ಕಟ್ಟಿಗೆಗೆ ಹಣ ಕೊಡಬೇಕಾಗಿ ಇಲ್ಲ ಬೇಕಾದದ್ದನ್ನು ಮಳೆಗಾಲಕೆ ಬೇಕಾಗೋದನ್ನು ಒಮ್ಮೆಲೆ ಒಂದು ಎರಡು ತಿಂಗಳಲ್ಲಿ ಕೂಡಿಸಿ ಇಡಬಹುದು ಹಗ್ಗ ಈಗಾದರೆ ಈಗಿನ ಕಾಲದಲ್ಲಿ ಎಲ್ ಪಿ ಜಿ ಗ್ಯಾಸ್ ಇಲ್ಲದೆ ಅಡುಗೆ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತ ಪ್ರತಿ ಮನೆಯಲ್ಲಿ ನೋಡ್ಬೌದು ನಮ್ಮ ಸಿಟಿಗಳಲ್ಲೆಲ್ಲ ಪಟ್ಟಣಗಳಲ್ಲೆಲ್ಲ ಎಲ್ ಪಿ ಜಿ ಗ್ಯಾಸೇ ಇರೋದು ಕಟ್ಟಿಗೆ ಅಂತೂ ಇರೋದೇ ಇಲ್ಲ ಹಾಗಾಗಿ ಎಲ್ ಪಿ ಜಿ ಗ್ಯಾಸೇ ಒಳ್ಳೆದು